ನಾನು ಅಡುಗೆಯನ್ನು ಹವ್ಯಾಸವಾಗಿ ಸ್ವೀಕರಿಸುತ್ತೇನೆ ಯಾಕಂದರೆ ಒಂದು ಹೆಣ್ಣಾಗಿ ಹುಟ್ಟಿದಮೇಲೆ ಅಡುಗೆ ಮಾಡಲು ಕಲಿಯಲು ತುಂಬ ಮುಖ್ಯ ಯಾಕಂದರೆ ನಾವು ಅಡುಗೆ ಕಲಿತಂತೆಲ್ಲ ಮುಂದೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯ ಬೇರೊಬ್ಬರನ್ನ ಬೇರೋಬ್ಬರ ಮೇಲೆ ಡಿಪೆಂಡ್ ಆಗಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ಒಂದು ಮಗುವಾಗಲಿ ಅಥ್ವ ಯಾವುದೇ ಒಂದು ಹೆಣ್ಣಾಗಲಿ ಅಥ್ವ ಇನ್ನ ಬೇರೆ ಯಾವುದೇ ಗಂಡಾಗಲಿ ಅಡುಗೆಯನ್ನ ಮಾಡಬೇಕಾದ್ರೆ ಮುಖ್ಯ ಪಾತ್ರವಹಿಸೋದು ತನ್ನ ತಾಯಿ ಯಾಕಂತಂದ್ರೆಗಿನ ತಾಯಿ ತಾಯಿ ಮಾಡೋ ಅಡುಗೆಗಳನ್ನ ಮೊದಲು ಮಗು ನೋಡುತ್ತೆ ಆನಂತರ ಅದು ಒಂದೊಂದಾಗಿ ಮಾಡಲು ಕಲಿಯುತ್ತೆ ಮೊದಲು ಕಾಫಿ ಮಾಡೋದನ್ನು ಕಲಿಯುತ್ತೆ ಆಮೇಲೆ ಅನ್ನ ಮಾಡೋದನ್ನು ಕಲಿಯುತ್ತೆ ಹೀಗೆ ಒಂದೊಂದು ರೆಸಿಪಿಗಳನ್ನು ಕಲಿತುಕೊಂಡು ಹೋಗುತ್ತದೆ ಮತ್ತು ತಾಯಿ ಮಾಡಿದ ಪದಾರ್ಥಗಳು ಮೊದಲು ಯಾ ತಾಯಿ ಮಾಡಿದ ಅಡುಗೆಯನ್ನು ಆ ಮಗು ಗಮನ ಗಮನದಿಂದ ನೋಡಿ ಆ ತಾಯಿ ಯಾವ ರೀತಿಯಾಗಿ ಒಂದೊಂದಾಗಿ ಪದಾರ್ಥಗಳನ್ನು ಆ ಆ ಪಾತ್ರೆಗಳಿಗೆ ಹಾಕುತ್ತಾಳೋ ಹಾಗೇ ಆ ಮಗು ಒನ್ ಅಡಿಗೆ ಮಾಡಲು ಹೋದಾಗ ತಾನು ತನ್ನ ತಾಯಿ ಮಾಡಿದ ತನ್ನ ತಾಯಿ ಹಾಕಿದ ಪದಾರ್ಥಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಒಂದರ ನಂತರ ಮತ್ತೊಂದು ಒತ್ತು ಒಂದರ ನಂತರ ಮತ್ತೊಂದು ಪದಾರ್ಥಗಳನ್ನು ಹಾಕಿ ಅಡುಗೆಗಳನ್ನು ಕಲಿತುಕೊಳ್ಳಲು ಸಹಾಯಕವಾಗುತ್ತದೆ ಮತ್ತು ಇದು ವ್ಯಕ್ತಿಗಳ ಮತ್ತು ಇದು ಇದು ಒಬ್ಬ ವ್ಯಕ್ತಿಯ ಇದು ಕುಟುಂಬದ ಕುಟುಂಬದ ಮೇಲು ತನ್ನ ಪ್ರಭಾವವನ್ನು ಬೀರುತ್ತದೆ ಯಾಕಂದರೆ ಸದಸ್ಯರ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾದುದ್ ತಾಯಿ ಮಾತ್ರ ಎಲ್ಲವನ್ನು ಕಲಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಕುಡ ಇದಕ್ಕೆ ಕುಟುಂಬದವರ ಪಾತ್ರಾ ತುಂಬ ಮುಖ್ಯವಾಗಿದೆ ಏಕಂತಂದ್ರೆಗಿನ ಒಂದು ಮನೆಯಲ್ಲಿ ಒಬ್ಬ ಸದಸ್ಯ ಒಬ್ಬ ವ್ಯಕ್ತಿ ಅಡುಗೆ ಮಾಡಲು ಕಲಿತ್ತಿದ್ದಾನೆ ಅಂತಂದರೆ ಅದು ಒಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ ಇರುತ್ತದೆ ಒಬ್ಬರಿಗೆ ಹಾಡಲು ಒಬ್ಬ ಒಬ್ಬರಿಗೆ ಹಾಡುವ ಹವ್ಯಾಸ ಇರುತ್ತದೆ ಮತ್ತೊಬ್ಬರಿಗೆ ನೃತ್ಯ ಮಾಡುವ ಹವ್ಯಾಸ ಇರುತ್ತದೆ ಮತ್ತೊಬ್ಬರಿಗೆ ಅಡುಗೆ ಮಾಡುವ ಹವ್ಯಾಸ ಇರುತ್ತದೆ ಹಾಗೇ ಒಬೊಬ್ಬರಿಗೆ ಒಂದೊಂದು ರೀತಿಯ ಅವ್ಯಾಸಗಳನ್ನು ಒಬೊಬ್ಬ ಒಂದು ವ್ಯಕ್ತಿಯು ರೂಪಿಸಿಕೊಳ್ಳುತ್ತಾನೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ತಾಯಿ ಪಾತ್ರ ಮತ್ತು ಕುಟುಂಬದ ಸ ಕುಟುಂಬದವರ ಸದಸ್ಯ ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗುತ್ ವಾಗಿರುತ್ತದೆ ಮತ್ತು ಇದು ವ್ಯಕ್ತಿಯ ಮತ್ತು ಇದು ವ್ಯಕ್ತಿಯಲ್ಲಿ ತನ್ನದೇ ಆದ ಅಪರೂಪದ ನಿರೂಪಣೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಕುಟುಂಬದ ಅಂದರೆ ಮೊದಲು ಒಂದು ಮಗು ಒಂದು ಹೆಣ್ಣು ತನಗೋಸ್ಕರ ಅಡುಗೆ ಮಾಡಲು ಪ್ರಯತ್ನಿಸುತ್ತದೆ ಒಂದು ಹೆಣ್ಣು ತನಗೋಸ್ಕರ ಅಡುಗೆ ಮಾಡಲು ಪ್ರಯತ್ನಿಸುತ್ತದೆ ನಂತರ ಅದು ಒಂದೊಂದಾಗಿ ಕಲಿತುಕೊಳ್ಳುತ್ತದೆ ಮೊದಲು ತನಗೋಸ್ಕರ ಅಡುಗೆ ಮಾಡಿಕೊಳ್ತದೆ ನಂತರ ಕುಟ್ ತನ್ನ ತಾಯಿಗೋಸ್ಕರ ಅಡುಗೆ ಮಾಡಿಕೊಳ್ಳುತ್ತದೆ ನಂತರ ತನ್ನ ಕುಟುಂಬ ಸದಸ್ಯರ ಜೊತೆ ತನ್ನ ಕುಟುಂಬ ಸದಸ್ಯರ ತನ್ನ ಕುಟುಂಬ ಸದಸ್ಯರ ಮ ತನ್ನ ಕುಟುಂಬ ಸದಸ್ಯರಿಗೋಸ್ಕರ ಅಡುಗೆ ಮಾಡಲು ಪ್ರಯತ್ನಿಸುತ್ತದೆ ಮತ್ತು ಇದು ವ್ಯಕ್ತಿಯ ಒಂದೊಂದು ರೀತಿಯ ಅನುಭವಗಳನ್ನು ಪ್ರತಿನಿಧಿಸುತ್ತದೆ ಅಡುಗೆ ಅಡುಗೆ ಮಾಡುವುದು ಒಂದು ಹವ್ಯಾಸ ಸರಿ ಯಾಕಂತಂದ್ರೆಗಿನ ಈ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆಲ್ಲ ಅಡ್ ಅಡುಗೆ ಮಾಡುವ ಹವ್ಯಾಸ ಬ ಹವ್ಯಾಸ ಇರುತ್ತದೆ ಯಾಕಂದ್ರೆಗಿನ ಒಂದು ಹೆಣ್ಣಾಗಿ ಹುಟ್ಟಿದಮೇಲೆ ಅಡುಗೆ ಮಾಡೋದು ಅತ್ಯಂತ ಬಹಳ ಮುಖ್ಯವಾಗುತ್ತದೆ ಮತ್ತು ಇದು ಇದು ಒಂದೊಂದು ರೀ ಒಬೊಬ್ಬರಿಗೆ ಒಂದೊಂದು ರೀತಿಯ ಪರೀಕ್ಷೆಗಳನ್ನು ಒಡ್ಡುತ್ತದೆ ಒಬ್ಬೊಬ್ಬರಿಗೆ ಅಡುಗೆ ಮಾಡಲು ಬರುತ್ತದೆ ಮಾತ್ತೊಬ್ಬರಿಗೆ ಬರೋದಿಲ್ಲ ಹಾಗೇ ಜೀವನದಲ್ಲಿ ನಮ್ಮ ತಾಯಿ ಪಾತ್ರ ಮತ್ತು ಕುಟುಂಬದ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ನಮ್ಮ ತಾಯಿ ಯಾವುದೇ ರೀತಿಯ ನಮ್ಮ ತಾಯಿ ಯಾವುದೇ ರೀತಿಯ ದ್ವೇಷವನ್ನು ಇಟ್ಟುಕೊಳ್ಳುವುದೇ ಮಗುವಿಗೆ ಪ್ರೀತಿಯಿಂದ ಕಲುಸು ಯಾವುದೇ ಒಂದು ವಿಷಯವನ್ನು ಕಲಿಯಲು ಸಹಾಯ ಮಾಡುತ್ತದೆ ಹಾಗೇ ಇದರಲ್ಲು ಕುಟುಂಬ ಸದಸ್ಯರ ಪಾತ್ರವು ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಹೇಳಬಹುದಾಗಿದೆ ಮತ್ತು ಇದು ವ್ಯಕ್ತಿಯಲ್ಲಿ ತನ್ನದೇ ಆದ ಜೀ ಇದು ತನ್ನದೇ ಆದ ಅನೇಕ ರೀತಿಯ ಹವ್ಯಾಸಗಳನ್ನು ಮೂಡಿಸುತ್ತದೆ ಇದು ಒಂದೊಂದು ರೀತಿಯ ಒಂದೊಂದು ಹವ್ಯಾಸಗಳನ್ನು ಮೂಡಿಸುವುದು ಸಹಾಯಕವಾಗುತ್ತದೆ ಕುಟುಂಬದ ಸದಸ್ಯರ ಪಾತ್ರವು ಇದರದ್ದು ಬಹಳ ಮುಖ್ಯವಾಗಿದೆ ಯಾವುದೇ ಒಂದು ವ್ಯಕ್ತಿ ತನ್ನ ಕಾರ್ಯದಲ್ಲಿ ಸಫಲವನ್ನು ಸಫಲತೆಯನ್ನು ಕಾಣಬೇಕಾದರೆ ಅದಕ್ಕೆ ತಾಯಿ ತಂದೆ ತಾಯಿ ಮತ್ತು ಕುಟುಂಬದವರ ಪಾತ್ರ ಅತ್ಯಂತ ಪ್ರಮುಖವಾದುದ್ದು ಮತ್ತು ಇದು